ನಮಸ್ತೆ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಕುಟುಂಬದಲ್ಲಿರುವ ಪುರುಷ ಮತ್ತು ಮಹಿಳೆಯ ಪಾತ್ರಗಳೇನು ಕುಟುಂಬದಲ್ಲಿರುವ ಪುರುಷರು ಮತ್ತು ಮಹಿಳೆಯರು ನಿಮ್ಮ ಕಾರ್ಯಗಳೇನು ಹೇಗೆ ಹಂಚಿಕೆ ಮಾಡಿಕೊಂಡಿರುತ್ತಾರೆ ಈ ಪಾತ್ರಗಳನ್ನು ಬೆಳೆದು ಬಂದ ರೀತಿ ಹೇಗೆ ಅನ್ನುವುದನ್ನ ಹೇಳ್ತಾರೆ ಇದು ಕುಟುಂಬ ಅಂದರೆ ಕುಟುಂಬದಲ್ಲಿ ಪುರುಷ ಮಹಿಳೆ ಇಬ್ಬರೇ ಇರುವುದಿಲ್ಲ ಕುಟುಂಬ ಅಂದರೆ ಪುರುಷರಲ್ಲಿ ಅತ್ತೆ ಮಾವ ಮೈದುನ ಭಾವಂದಿರು ಎಲ್ಲರೂ ಇರ್ತಾರೆ ಆಮೇಲೆ ಮಹಿಳೆ ಪಾತ್ರನಾಗಿ ಅತ್ತೆ ಇರ್ತಾರೆ ನಾದಿನಿ ಇರ್ತಾರೆ ಹಾಗೆ ಮಕ್ಕಳು ಮರಿ ಹೀಗೆ ಚಿಕ್ಕಪ್ಪನ ಮಕ್ಕಳು ಆ ಥರನೂ ಇರ್ತಾರೆ ಕೂಡು ಕುಟುಂಬವೂ ಇರುತ್ತೆ ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ ಅಂತಲೂ ಇರುತ್ತೆ ಕುಟು ಕೂಡು ಕುಟುಂಬ ಅಥ್ವಾ ಸಿಂಗಲ್ ಗಂಡ ಹೆಂಡತಿ ಜರ್ನಿ ಅಂತಲೂ ಹೇಳ್ಬೋದು ಈ ಥರ ಕುಟುಂಬದಲ್ಲಿ ಕುಟುಂಬದಲ್ಲಿರುವ ಪುರುಷರು ಅಂದ್ರೆ ಅವರೂ ಏನನ್ನು ಅವ್ರ ಪಾತ್ರ ಏನಪ್ಪ ಅಂದರೆ ಮನೆ ಜವಬ್ದಾರಿಯನ್ನ ನಿರ್ವಹಿಸ್ತಾರೆ ಮನೆ ಜವಾಬ್ದಾರಿ ಅಂದ್ರೆ ಅವ್ರ್ದು ಏನೋ ಬರೀ ಅವ್ರಷ್ಟು ಜವ್ಬ್ದಾರಿಯನ್ನ ನಮ್ಮ ಹೆಣ್ಣುಮಕ್ಳು ಕಡೆಯಿಂದಲೂ ನಾವು ಮರೆ ಮನೆಯಲ್ಲಿಯೇ ಇದು ಮಾಡ್ತೀವಿ ಅವರು ಹೊರ್ಗೂನು ಮಾಡ್ತಾರೆ ಒಂದೊಂದು ಟೈಮ್ನ್ಯಾಗ ಒಳಗೂ ಕೆಲಸ ಮಾಡುವಂಥ ಪರಸ್ಥಿತಿ ಬರ್ತದೆ ಆಮೇಲೆ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಇದೂ ಕುಟುಂಬದಾಗಿ ಅಂದ್ರೆ ಈಗ ಕುಟುಂಬದಲ್ಲಿರುವ ಗಂಡ ಹೆಂಡ್ತಿ ಒಬ್ರು ಮೇಲೆ ಒಬ್ಬರು ಅವಲಂಬಿತ್ರಾಗಿರ್ತಾರೆ ಅಂದ್ರ ಗಂಡಗೆ ಏನಪ್ಪ ಅಂದ್ರೆ ಎ ಮನೆಯಲ್ಲಿ ಹೆಂಡ್ತಿ ಜಾವಾಬ್ದಾರಿ ಇಂದು ಮಾಡ್ತಾರಪ್ಪ ಮನೆ ಮಕ್ಕಳು ಮರಿ ಇದು ಏನೇ ಕೆಲಸ ಬಂದ್ರೂ ಮನೆವ್ರು ನೋಡ್ಕೊಂತಾರೆ ಅಂತ ಈ ಹೊಂರ್ಗಿಂದು ಒಂದು ಏನೋ ಒಂದು ಖರ್ಚು ವೆಚ್ಚ ಬಂದ್ರೂ ಇದು ಮಾಡ್ತಾರೆ ಏನಪ್ಪ ಅಂದ್ರೆ ಮನೆ ಗಂಡ ಹೆಂಡ್ತಿ ಹೆಂಡ್ತಿ ಒಬ್ರು ಮ್ಯಾಗ ಒಬ್ಬರು ಅವಲಂಬಿ ಇದು ಆಗ್ತಿರ್ತಾರೆ ಏಂತಿ ಕಾರ್ಯಗಳು ಅಂದ್ರೆ ಬೆಳಗ್ಗೆ ಎದ್ದೇಳೋಣ ಮನೆಯಲ್ಲಿ ಕಾಫಿ ತಿಂಡಿ ಮಕ್ಕಳಿಗೆ ಸ್ ರೆಡಿ ಮಾಡೋದು ಸ್ಕೂಲಿಗೆ ಕಳಿಸೋದು ತಾವು ರೆಡಿಯಾಗಿ ಮನೆಯಲ್ಲೆ ಇದ್ದು ಎಲ್ಲರಿಗೂ ತಿಂಡಿ ಟೈಮ್ ಟೈಮ್ ಸರಿಯಾಗಿ ಮಾತ್ರೆ ಅವುಗಳನ್ನ ಕೊಡೋದು ಹೆಂಡ್ತಿ ಕರ್ತವ್ಯ ಆಗಿರ್ತೈತಿ ಮಧ್ಯಾಹ್ನಕ್ಕೆ ಊಟ ನೈಟ್ ಊಟ ರಾತ್ರಿ ಊಟ ಎಲ್ಲದೂ ವ್ಯವಸ್ಥೆ ಮಾಡಿಕೊಳ್ಳೋದು ಸಂಜೆ ಮಟನು ಆಗುತ್ತೆ ಅವ್ರದ್ದು ಟೈಮ್ ಒಟ್ಟು ಟೈಮಸ್ ಇದು ಇರಾಂಗಿಲ್ಲ ಈ ಪುರುಷರದು ಅಂತ ಅಂದ್ರೆ ಮನೆಯಲ್ಲಿ ಅವರು ಹೊರ್ಗೆ ಕೆಲಸ ಮಾಡ್ತಾ ಮನೆಯಲ್ಲಿ ಏನೇ ಖರ್ಚು ಬರುತ್ತೆ ಏನು ಖರ್ಚು ಬ ಇದು ಬರುತ್ತೆ ಈ ಯಾವ್ದು ಹಬ್ಬಕ್ಕೆ ಎಷ್ಟು ಖರ್ಚಾಗುತ್ತೆ ಒಂದು ಹಬ್ಬ ಆಯ್ತು ಹರಿದಿನ ಆಯ್ತು ಅಂದ್ರೆ ಬೇರೆ ಏನು ಬರ್ತಡೆ ಬರಲಿ ಮಕ್ಕಳದ್ದಾಗ್ಲಿ ಏನೇ ಆಗಲಿ ಒಂದು ಸೆಲೆಬ್ರೇಶನ್ ಮಾಡಬೇಕಂದ್ರು ಒಂದು ಖರ್ಚು ಇರಲಾರ್ದೇನೆ ಹಾಗೆ ಆಗೋದಿಲ್ಲ ಯಾವ ಒಂದು ಪಾ ಏನೋ ಹಾಗೆ ಮಾತಿಗಾದ್ರೂ ಒಂದು ಫಂಕ್ಷನ್ ಮಾಡಬೇಕು ಈ ಒಂದು ಏನೋ ತಂದು ಖುಷಿ ಪಡಬೇಕು ಖರ್ಚು ವೆಚ್ಚ ಎಲ್ಲ ಹಾಕಬೇಕು ಮಾಡ್ತಾ ಇರಬೇಕು ಪುರುಷರು ಏನೈತಿ ಕ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಹೋಗಿ ಅಲ್ಲಿ ಕರೆಂಟಿನ ಬಿಲ್ಲು ವಾಟ್ರ್ ಬಿಲ್ ನೀರಿನ ಬಿಲ್ ಎಲ್ಲ ಕಟ್ಕೊಳ್ತಾ ಇರ್ತಾರೆ ಒಮ್ಮೆ ಮಹಿಳೆಯರು ಕಟ್ಬೋದು ಒಮ್ಮೆ ಪುರುಷರು ಕಟ್ಬೋದು ಈಗೆಲ್ಲ ಕಾನ್ಮಾನ ಮೊದಲು ಬರೀ ಗಂಡು ಮಕ್ಳು ದುಡಿಬೇಕು ಹೆಣ್ಣು ಮಕ್ಳು ಮನ್ಯಾಗ ಕುಂತು ಮಾಡಬೇಕನ್ನೋ ಪರಿಸ್ಥಿತಿ ಇಲ್ಲ ಈಗ ಯಾಕಂದ್ರೆ ಪುರುಷರೂ ಈಗ ಟೈಮ್ ಸುಮಾರಿದೆ ಯಾಕೆಂದರೆ ಎಷ್ಟೇ ಓದಿದ್ರೂ ಕೆಲ್ಸನೂ ಸಿಗೋದಿಲ್ಲ ಆ ಒಂದೊಂದು ಟೈಮಿನ್ಯಾಗ ಪುರುಷರು ಮನೆಯಲ್ಲು ಇರ್ಬೋದು ಒಂದು ವೇಳೆ ಮಹಿಳೆಯರಿಗೂ ಏನೂ ಓದಿಲ್ಲ ಅಂದ್ರೂ ಕೆಲಸ ಸಿಕ್ರೂ ಮಹಿಳೆಯರು ಹೊರ್ಗೆ ಹೋಗಿ ದುಡಿಯಲು ದುಡಿಲೂಬೌದು ಅವ್ರು ಈಗ ಟೈಮ್ ಎಲ್ಲ ಚೆ ವ್ಯತ್ಯಾಸ ಆಗ್ಬಿಟ್ಟೈತೆ ಗಡ್ಯಾರ ಥರ ಟೈಮ್ ಆರಕ್ಕಿದ್ದಿದ್ದು ಹನ್ನೆರಡಕ್ಕೆ ಬರಬೇಕು ಹನ್ನೆರಡಕ್ಕೆ ಇದ್ದಿದ್ದು ಆರಕ್ಕೆ ಹೊಗ್ಬೇಕು ಅನ್ನೋ ಥರ ಪರಸ್ಥಿತಿ ಬಂದ್ಬಿಟ್ಟೈತೆ ಈಗ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಈಗ ನಮ್ಮ ಒಳಗೆ ನಮ್ಮ ಟೀಚರ್ ಬರೀ ಹತ್ತನೇ ಕ್ಲಾಸ್ ಓದಿದ್ದಾರೆ ಅವರು ಟೀಚರ್ ಆಗಿದ್ದಾರೆ ನಮ್ಮ ಅವರ ಹಸ್ಬೆಂಡು ಹನ್ನೆರಡನೇ ಕ್ಲಾಸ್ ಓದಿದ್ರುನು ಇಷ್ಟು ವರ್ಷ ಅದ್ರೂ ಮಕ್ಳನ್ನ ನೋಡಿದರೆ ಈಗ ಮದ್ವೆ ಆಗಿದ್ರೂ ಅಔರ ಒಂದು ಕೆಲ್ಸನೂ ಇಲ್ಲ ಹೆಂಡ್ತಿ ದುಡಿಮೆ ಒಳಗೆ ಇರ್ತಾರೆ ಈ ಥರ ಒಂದು ಉದಾಹರಣೆ ಇರ್ತೈತಿ ಈಗ ಹಂಗೆ ಈಗ ಗಂಡ ಅನ್ನೋ ಜವಾಬ್ದಾರಿ ಅಂದ್ರೆ ಅವ್ರಿಗೆ ಹೆಂಡ್ತೀನು ಸಾಕ್ಬೇಕು ಮಕ್ಕಳು ಸಾಕ್ಬೇಕು ತಂದೆ ತಾಯಿ ಮನ್ಯವ್ರು ಅಕ್ಕ ತಂಗಿಯರು ಹೋಗು ಬರೋದೆಲ್ಲನೂ ನೋಡ್ಕೊಳ್ಬೇಕು ಖರ್ಚು ವೆಚ್ಚನೂ ನೋಡ್ಕೊಳ್ಬೇಕು ಒಂದು ಮನೆ ಹಬ್ಬ ಹರಿದಿನ ಬಟ್ಟೆ ಬರೆ ಎಲ್ಲ ಒಂದು ಬುಕ್ಕ ಪುಸ್ತಕ ಎಲ್ಲನೂ ಕೊಡ್ಸುವಂತ ಖರ್ಚು ವೆಚ್ಚಗಳನ್ನು ಅವರು ಪುರುಷರು ನೋಡ್ಕೊಳ್ತಾರೆ ಮಹಿಳೆಯರು ಅವರು ಈ ಕಡೆ ಮನೆ ಜವಾಬ್ದಾರಿನು ಅಲ್ಲದೆ ಹೊರ್ಗೂನು ಅವ್ರದ್ದು ಏನಪ್ಪ ಅಂದ್ರೆ ಒಂದು ಪರಸ್ಥಿತಿನ ಸುಧಾರಣೆ ಮಾಡ್ಕೊಳ್ತಾನೆ ಇರ್ಬೇಕು ಯಾಕಪ್ಪ ಅಂದ್ರೆ ಸುಧಾರಣೆ ಯಾಕಂದ್ರೆ ಯಾರು ಎಷ್ಟೇ ಜಾವಾಬ್ದಾರಿ ತೊಗೊಂಡು ಮಾಡಿಕೊಂಡ್ರು ಇದು ಹೆಂಡ್ತಿ ಅನ್ನೋ ಒಂದು ಪಾತ್ರದಲ್ಲಿ ಇರುತ್ತಲ್ಲ ನಾವು ನಾವು ಬಹಳ ಸಹ ಇದು ಮಾಡಬೇಕು ಈ ಕಡೆ ಗಂಡನನ್ನ ನಿಭಾಯಿಸ್ಬೇಕು ಯಾಕೆ ಅಂದರೆ ಗಂಡ ಒಮೊಮ್ಮೆ ಅವರು ಎಲ್ಲ ಸಿಟ್ಟಿನಿಂದಲೂ ಸ್ವಲ್ಪ ಇದು ಮಾಡ್ತಿರ್ತಾರೆ ನಾವು ಆ ಥರ ಇಲ್ಲ ಅವ್ರನ್ನೂ ಸಂಭಾಳಿಸ್ಬೇಕು ಒಂದೊಂದು ಟೈಮ್ ನಮ್ಗೂ ಸಿಟ್ಟು ಬರುತ್ತೆ ಯಾವುದೋ ಒಂದು ಕೆಲ್ಸಕ್ಕೆ ಆಯ್ತು ಏನಾಯ್ತು ನಮ್ಮ ಪಾತ್ರನೂ ನಾವು ಬಿಟ್ಕೋಡಬಾರ್ದು ಸಿಟ್ಟಿಗೆದ್ದು ನಾವೂ ನಮ್ದು ಇದು ಮಾಡಬಾರ್ದು ಈ ಥರ ಇರುತ್ತೆ ಆಮ್ಯಾಗ ಏನಪ್ಪ ಅಂದ್ರೆ ಈಗ ಮಕ್ಳು ನೋಡ್ಕೊಳ್ಬೇಕು ಸಣ್ಣ ಪಾಪುನಿಂದ ಹಿಡ್ದು ದೊಡ್ಡೋರಾದ್ರೂ ಕಾಲೇಜ್ ಮಕ್ಕಳು ಎಂಥ ಕಾಲೇಜಿಗೆ ಹೋಗ್ತಾವಂದ್ರೂ ಅವ್ರ ಕೆಲಸ ನಾವು ಮಾಡ್ಲೇಬೇಕು ಅರ್ಧ ಅವ್ರೇನು ಮಾಡಿಕೊಳ್ತಾರಂದ್ರ ಅದು ಆಗಾಂಗಿಲ್ಲ ಯಾಕಂದ್ರೆ ಅವ್ರಿಗೆ ಒಬ್ಬೊಬ್ಬರು ಮಾಡಿದ್ದು ಸಿಟ್ಟು ಬರುತ್ತೆ ನಾವೇ ಮಾಡ್ಬೇಕು ನಮ್ಮ ಮಕ್ಳಿಗೆ ನಾವ್ಯಾಕೆ ಇದು ಮಾಡ್ಬೇಕು ಅನ್ನೋಂಗೆ ಇರುತ್ತೆ ಅದನ್ನೆಲ್ಲ ನೋಡ್ಕೊಳ್ತಾ ಹೋಗ್ಬೇಕು ಆಮ್ಯಾಗ ಏನಪ್ಪ ಅಂದ್ರೆ ಈಗ ಪ ಮನೆಯಲ್ಲಿ ನಾವು ನಮ್ಮನೆ ಕೆಲಸ ಮಾಡ್ಕೊಂಡು ಹೊರ್ಗೆ ನಾವು ಒಂದೊಂದು ಟೈಮ್ ನಾವು ಅವರ ಅವ್ರ ಕೆಲ್ಸನೂ ಮಾಡ್ಬೋದು ಅವ್ರು ನಮ್ಮ ಕೆಲ್ಸನೂ ಮಾಡ್ಬೋದು ಈ ಥರನೂ ಪರಸ್ಥಿತಿಯೂ ಬರ್ತೈತಿ ಒಂದೊಂದು ಸಲ ಹತ್ತಿ ಮಾರಿ ಎಲ್ಲ ಎಲ್ಲ ಥರದ್ದೂ ಏನಪ್ಪ ಅಂದರೆ ಕೆಲಸ ಕಾರ್ಯಗಳನನು ಮಾಡಿ ಅವ್ರ ಖುಷಿನ ಅವ್ರ ಅವ್ರ ಇದನ್ನು ಎಲ್ಲರೂ ಖುಷಿಯಿಂದ ಇರ್ಬೇಕನ್ನೋದು ಒಂದು ಭಾಳ ಇದು ವಿಚಾರ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಇದ್ದರೇನೆ ಭಾಳ ಸಂತೋಷ ಇರುತ್ತೆ ಯಾಕೆಂದರೆ ಎಂಥ ಕಷ್ಟದಿಂದಲೂ ಇದ್ದರು ಅಂದ್ರೂ ಎಂಥ ಕಷ್ಟದ ರಕ್ಕದ ಪರಸ್ಥಿತಿ ಒಳಗಿದ್ರೂ ನಾವೂ ಅದು ಖುಷಿ ಅನ್ನೋದು ಇರುತ್ತಲ್ಲ ಮನೇಲಿ ಬಹಳಷ್ಟು ನೆಮ್ಮದಿಯನ್ನ ತರ್ತದೆ ಈಗ ನಾವೂ ಸಪ್ಪೆ ಮೋರೆ ಹಾಕ್ಕೊಂಡು ಟೆನ್ಶನ್ ತೊಗೊಂಡು ಕೆಲ್ಸದ ಒಳಗೆ ಇದು ಮಾಡಿಕೊಂಡ್ಬಿಟ್ವಂದ್ರ ಮಕ್ಳಿಗೆ ಏನೂ ಒಲವಿನ ಅಂದ್ರೆ ಆಟ ಪಾಟಗಳ ಅವ್ರ ಕಡೆ ಲಕ್ಷ್ಯ ಕೊಟ್ಟಂದ್ರೆ ಅವ್ರ ಖುಷಿ ಒಳಗೆ ನಮ್ಮ ಖುಷಿನ ನಾವು ಇದು ಮಾಡ್ಕೊಳ್ಬೇಕು ಈಗ ಪುರುಷರು ಅಂದ್ರೆ ತಂದೆ ಮಕ್ಕಳ ಬಾಂಧವ್ಯ ಭಾಳ ಪವಿತ್ರವಾದದ್ದು ಅವರೂ ಮಕ್ಕಳನ್ನ ಯಾವ ಥರ ಅಂದ್ರೆ ಒಂಥರ ಫ್ರೆಂಡ್ಸ್ ಗತಿ ನೋಡ್ಕೊಳ್ತಾರ ಸ್ನೇಹಿತರು ಅಂತ ನೋಡ್ಕೊಳ್ತಾರ ಯಾಕಂದ್ರೆ ಅವ್ರ ಮನ್ಸಾಗಿದ್ದಿದ್ದು ಅವ್ರು ಹೇಳ್ಕೊಳ್ತಾರ ಅಂದ್ರೆ ಅಪ್ಪಾರು ಎಷ್ಟು ಫ್ರೀ ಇರ್ತಾರೆ ಮಕ್ಳು ಅಷ್ಟೇ ಫ್ರೀ ಇಂದ ಅಪ್ಪರಿಗೇ ತಂದೆಯರಿಗೆ ಭಾಳಷ್ಟು ಪ್ರೀತಿಯಿಂದ ತಮಗೆ ಏನು ಬೇಕು ಬೇಡ ಅಂತ ಹೇಳ್ತಾರೆ ಈ ಭಾಳ ಸ್ಟ್ರಿಕ್ಕಾಗಿ ಬೆಳೆಸಿದ್ವಿ ಅಂದ್ರೆ ಸ್ಟ್ರಿಕ್ಕಾಗಿ ಬೆಳ್ಸೋದ್ರಿಂದ ಏನು ಇದು ಇರೋದಿಲ್ಲ ಯಾಕಪ್ಪ ಅಂದ್ರೆ ಸ್ಟ್ರಿಕಾಗಿ ಬೆಳ್ಸಿದ್ರೆ ಮಕ್ಕಳು ತಮ್ಮ ಏನೋ ತೊಂದರೆ ಆಯ್ತು ಏನು ಬೇಕು ಬೇಡವನ್ನ ಹೇಳ್ಕೊಳ್ಳಂಗಿಲ್ಲ ಹಾಗಾಗಿ ಅಪ್ಪಂದಿರಾಯ್ತು ತಾಯಂದಿರಾಯ್ತು ಭಾಳ ಪ್ರೀತಿಯಿಂದ ಮಕ್ಳು ಕೂಡ ಬೆಳಿಬೇಕು ಅಂದರೆ ಮಕ್ಳು ಮನಸಲ್ಲಿರೋ ಮಾತುಗಳನ್ನ ಅವರು ಹೊರ ಹಾಕ್ಕೊಳ್ತಾರೆ ಆಮ್ಯಾಗ ಏನಪ್ಪ ಅಂದ್ರೆ ಇವೂ ಅವ ಆಮ್ಯಾಲೆ ಹಿರಿಯರ್ದು ಬಗ್ಗೆಯೂ ಯೋಚನೆ ಮಾಡ್ಬೇಕು ನಾವು ಈ ಗಂಡ ಹೆಂಡ್ತಿ ಬರೀ ತಮ್ಮ ತಮ್ಮದೇ ತಾವು ಮಕ್ಳು ಮರಿ ಒಳಗೆ ಇರ್ಬಾರ್ದು ಯಾಕೆ ಅಪ್ಪ ಅಮ್ಮನೂ ವಯ್ಸಾದೋರು ಇರ್ತಾರೆ ಅವ್ರದ್ದು ಈಗೆಲ್ಲ ವೃದ್ಧಾಶ್ರಮಕ್ಕೆ ಹಾಕೋದು ಅದನ್ನು ಎಲ್ಲ ಮಾಡ್ತಾರೆ ಆ ಥರ ಮಾಡ್ಬಾರ್ದು ಅವರು ಯಾಕೆಂದರೆ ಇರುವಷ್ಟು ದಿನ ಹೆಂಗೆ ವಯ್ಸು ದೊಡ್ದದಾಗುತ್ತಾ ತಂದೆ ತಾಯರ್ದು ಅವರು ಮಕ್ಳು ಮಕ್ಳು ಲೆಕ್ಕಕ್ಕೆ ಹೋಗ್ತಾರೆ ಮಕ್ಳು ಗತೆ ಅವರು ಆಗ್ಬಿಡ್ತಾರೆ ನನಗೂ ಒಂದು ಇದು ಬೇಕು ನನ್ಗೂ ಆ ಥರ ಇರ್ಬೇಕು ನಮ್ಗೂ ಈ ಥರ ಬೇಕು ಅವ್ರ ತಿನಿಸು ಮುನ್ಸು ಎಲ್ಲನೂ ಮಾಡ್ತಿರಬೇಕು ಅದು ಪುಣ್ಯ ನಮಗೆ ಆ ಥರ ಒಂದು ಇದು ಸಿಗ್ಬೇಕಂದ್ರೆ ತಂದೆ ತಾಯಿ ಇರುವಂಥ ಮನೆ ಸಿಗಬೇಕಂದ್ರು ಪುಣ್ಯ ಇರಬೇಕು ಅತ್ತೆ ಮಾವ ಸಿಗ್ಬೇಕಂದ್ರೂ ಒಂದು ಪುಣ್ಯದ ಮಾತಿರಬೇಕು ಹಾಗೆ ಈ ತರ ಇರ್ಬೇಕು ಅದು ಮಕ್ಕಳು ತಾತ ಅಜ್ಜಿದಿರ್ನೆಲ್ಲ ಸಂಭಾಳ್ಸ್ಕೊಂಡು ಗಂಡನ್ನ ಸಾಂಭಾಳ್ಸ್ಬೋದು ಇವೆಲ್ಲ ನಮ್ದು ಕರ್ತವ್ಯ ಇವು ಇರಲಿಕ್ಕಂದ್ರ ಒಂಟಿ ಜೀವನ ಎದಕ್ಕೂ ಉಪಯೋಗ ಇಲ್ಲ ನಮ್ಮದು ನಮ್ಮದು ಒಂಟಿ ಜೀವನ ಇರ್ಬಾರ್ದು ಅಂದ್ಕೊಳ್ತೀವಿ ಒಮ್ಮೊಮ್ಮೆ ಅನ್ಸುತ್ತೆ ಸಿಟ್ಟಿಗೆದ್ದು ಎಲ್ಲರು ದೂರ ಹೋಗಿಬಿಡ್ಬೇಕಪ್ಪ ಬಿಟ್ಟು ಯಾರಿಗೂ ಇವ್ರ್ದೇನು ಇದೇನೆ ಬೇಡ ನಮ್ಗೆ ಅಂತಂದು ಆದರೆ ಹಂಗೆ ಆಗೋದಿಲ್ಲ ಯಾಕೆ ಒಂದಲ್ಲ ಒಂದು ಟೈಮ್ನ್ಯಾಗ ನಮ್ಗೆ ಇನ್ನೊಬ್ರು ಸಹಾಯ ಬೇಕಂತ ಅಂದೇ ಅನ್ಸುತ್ತೆ ಅದು ಒಂದಕ್ಕೆ ಆರಾಮ ಇಲ್ಲಾರ್ದಾಗಾತು ಏನು ಆಯ್ತು ಬೇಕೆ ಬೇಕು ನಮ್ಗೆ ಇಲಾಂದ್ರೆ ಇದು ನಡ್ಯೋದೆ ಇಲ್ಲ ಹಿಂಗೆ ಎಂಥ ರೊಕ್ಕ ಇದ್ದರೇನು ಇರ್ಲಿಕ್ಕಂದ್ರೂ ಒಬ್ರಿಗೊಬ್ರು ಒಬ್ರು ಬೇಕೆ ನಮಗೆ ನಾವು ಇಲ್ಲಂದ್ರೆ ನಮಗೆ ಇನ್ನೊಬ್ರು ಬೇಕು ನಾ ಅವ್ರಿಗೆ ಇರ್ಲಿಕ್ಕಂದ್ರೆ ನಾವೂ ಅವ್ರ್ನ ನೋಡಿಕೊಳ್ಳೋಕಾರ ಒಬ್ರು ಬೇಕು ಅವ್ರಿಗೆ ಉಣ್ಣೊಕೆ ತಿನ್ಸೋಕಾರ ಒಬ್ರು ಬೇಕು ಟೈಮ್ ಎಂಡ್ ಕೊನೆ ತನಕ ಸಾಯೋ ತನಕ ಆದ್ರೂ ಒಬ್ರು ಬೇಕು ಅನ್ಸುತ್ತೆ ಈ ಥರ ಇರ್ತದೆ ಆಮೇಲೆ ಏನಪ್ಪ ಅಂದ್ರೆ ಈಗ ಕುಟುಂಬ ಅಂತ ಬಂದ್ಬಿಟ್ಲೆ ಎಲ್ರನ್ನೂ ನಿಭಾಯಿಸ್ಬೇಕು ಯಾರಿಗೂ ಬೇಕು ಬೇಡ ಏ ನಮ್ಗೆ ಅವ್ರು ಬೇಡಾಗೈತಿ ಅವ್ರ್ನ ನಾನು ನೋಡ್ಕೊಳ್ಬಾರ್ದು ಅನ್ನಂಗಿಲ್ಲ ಎಲ್ಲರೂ ಬಂದೋರಿಗೆ ಬರ್ರಿ ಅನ್ಬೇಕು ಹೋಗೋರಿಗೆ ಹೋಗಿ ಅನ್ಬೇಕು ಈ ಥರ ಮಾತಿನಲ್ಲಿ ಇರ್ಬೇಕು ಎಲ್ರನ್ನೂ ಪ್ರೀತಿಯಿಂದ ವಿಶ್ವಾಸದಿಂದ ಮಮತೆಯಿಂದ ವಾತ್ಸಲ್ಯದಿಂದ ಕೂಡು ಕುಟುಂಬದೊಳಗೆ ಇರ್ಕೊ ಇದ್ದರೇನೆ ಭಾಳ ತುಂಬ ಚೆನ್ನಾಗಿರುತ್ತಂತ ನಮ್ಮ ಅನುಭವ ಮಾತು ನಾವು ಕೂಡು ಕುಟುಂಬದವರು ಇದ್ದಾಗ ಎಲ್ರನ್ನು ನಿಭಾಯ್ಸ್ಬೇಕು ಯಾರ್ಗೂ ಮೇಲು ಕೀಳು ಮಾಡೋಂಗಿಲ್ಲ ಅವರು ಬೇರೆದೋರು ಮಕ್ಕಳು ನಮ್ಮ ಮಕ್ಳಿಗಷ್ಟೇ ನಾವು ಉಣ್ಸೋದು ತಿನ್ಸೋದು ಮಾಡೋದು ಈ ಥರ ಇಲ್ಲ ಎಲ್ಲನೂ ಚೆನ್ನಾಗಿದ್ರೇನೆ ಎಲ್ರನ್ನೂ ಚೆನ್ನಾಗಿರುತ್ತೆ ಒಂದು ಮಹಿಳೆಯಾಯ್ತು ಒಂದು ಪುರುಷರಾಯ್ತು ಎಷ್ಟು ಸಂಭಾಳಿಸಿ ನಿಧಾನವಾಗಿ ಅವ್ರಿಗೆ ಹೇಳ್ಕೊಳ್ತೀವಲ್ಲ ಅಷ್ಟೇ ಚೆನ್ನಾಗಿ ನಮ್ಮ ಜೀವನ ಇರುತ್ತೆ ನಾವು ಸಿಟ್ಟಿಗೆದ್ದು ಸಿಟ್ಟಿಗೆದ್ದು ಒಂಥರ ಮಾಡ್ಬಿಟ್ವಂದ್ರೆ ಅವ್ರ್ಗೆನಾಗುತ್ತೆ ನಮಗೆ ಸೇರ್ಕೋಳ್ಳಾಂಗಿಲ್ಲ ಆ ಸೇರಲಾರ್ದ ಮನಃ ಪರಿಸ್ಥಿತಿ ಅದು ಏನೈತಿ ನಮ್ಮ ಮೈಂಡಿನ್ಯಾಗ ಕುಂತು ನಮ್ದ ಟೆನ್ಶನ್ ಭಾಳ್ ಆಗ್ಬಿಡ್ತೈತಿ ತಲೆಯಾಗ ಟೆನ್ಶನ್ ಆಯ್ತಂದ್ರೆ ಅದು ಏನೈತಿ ಆಮ್ಯಾಗ ಭಾಳ ಮತ್ತು ಅದ್ಕೆ ಏನೋ ಟೆನ್ಶನ್ ಅಂದರೆ ಬಿಪಿ ಶುಗರ್ ಅದು ಇದು ಏನೆನೋ ಬರುತ್ತೆ ಈಗಾರ ಕಾಲಮಾನ ಭಾಳ ಕೆಟ್ಟೈತಿ ನಾವು ಈಗಿಂದು ಕಾಲದಾಗ ಕೂಡು ಕುಟುಂಬ ಆಯ್ತು ಏನೋ ಆಯ್ತು ಭಾಳ ಪ್ರೀತಿಯಿಂದ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅಂತ ವ್ಯಕ್ತಪಡ್ಸ್ತೀವಿ